ಜನರು ಓದುತ್ತಾ ಪಟ್ಟಣಗಳನ್ನು ಸೇರುತ್ತಿದ್ದಾರೆ ಹಾಗೆ ಹೆಣ್ಣುಮಕ್ಕಳು ಮದುವೆ ವಯಸ್ಸು ಬಂದಾಗ ಮದುವೆಯಾಗಲು ಗಂಡು ಯಾವ ಥರ ಇರಬೇಕು ಎಂದು ಕೇಳಿದರೆ ಗಂಡು ಓದಿರಬೇಕು ಹಾಗೇ ಅವನು ಪಟ್ಟಣದಲ್ಲಿರಬೇಕು ಹಳ್ಳಿಯವನಾಗಿರಬಾರದು ಎಂದೇ ಹೇಳುತ್ತಾರೆ ಹೀಗಾಗಿ ಗ್ರಾಮದಲ್ಲಿರುವ ಯುವಕ ಜ ಯುವಕರಿಗೆ ಮದುವೆಯಾಗಿಲ್ಲ ಇದೂ ಕೂಡ ನನ್ನ ಗಮನಕ್ಕೆ ಬಂದಿದೆ ಹಾಗೆಯೇ ಇದನ್ನು ತಡೆಯಲೂ ಯಾವುದೇ ದಾರಿಯಿಲ್ಲ ಎಂದೇ ನಾನು ಭಾವಿಸುತ್ತೇನೆ ಇದಕ್ಕೆ ತಡೆಯಲು ದಾರಿ ಎಂದರೆ ಗಂಡು ಮಕ್ಕಳು ಕೂಡ ಚೆನ್ನಾಗಿ ಓದಬೇಕು ಅವರಿಗೆ ಆಸ್ತಿ ಅಂತಸ್ತು ಒಡವೆ ಮನೆ ಹೊಲ ಇದ್ದರೂ ಕೂಡ ಅವರು ಓದಬೇಕು ಚೆನ್ನಾಗಿ ಏಕೆಂದರೆ ಚೆನ್ನಾಗಿ ಓದಿದ್ದರಿಂದ ಅವರಿಗೆ ಮನೆಯ ಕಡೆಯೂ ಚೆನ್ನಾಗಿದೆ ಹಾಗೇ ಅವರು ಓದಿದ್ದಾರೆ ಎಂದು ಭಾವಿಸಿ ಅವರಿಗೆ ಮದುವೆ ಮಾಡಲು ಹೆಣ್ಣು ಮುಂದೆ ಬರುತ್ತಾ ಮದುವೆ ಮಾಡಿಕೊಡಲು ಹೆಣ್ಣಿನ ತಂದೆ ತಾಯಿಗಳು ಮುಂದೆ ಬರುತ್ತಾರೆ ಹಾಗಾಗಿ ಗಂಡು ಗಂಡು ಜನತೆಗೆ ಮದುವೆಯಾಗಲೂ ಕಡಿಮೆ ಯಾಕೆಂದರೆ ಇದೇ ಕಾರಣವಿರುತ್ತದೆ ಅವರು ತುಂಬ ಚೆನ್ನಾಗಿ ಓದಿದ್ದರಿಂದ ಅವರ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಅವರು ಪಟ್ಟಣದಲ್ಲಿ ಸೇರುವುದನ್ನು ಕಡಿಮೆ ಮಾಡಿ ಹಳ್ಳಿಯಲ್ಲೇ ಅವರು ಹೊಲ ಗದ್ದೆಯೆಲ್ಲ ನೋಡಿಕೊಂಡು ಓದುತ್ತಾ ಕೆಲಸಕ್ಕೆ ಹೋದರೆ ಅವರು ಆ ತರಹದ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟವಾಗಬಹುದು ಎಂದು ಭಾವಿಸುತ್ತೇನೆ ಇದೊಂದು ಸಣ್ಣ ಸಂದೇಶವೇನೆಂದರೆ ಗಂಡು ಮಕ್ಕಳಿಗೆ ವಿದ್ಯೆ ಕಮ್ಮಿ ಎಂದು ಹೇಳುತ್ತಾರೆ ಆದರೆ ಅವರು ಅದನ್ನು ಸ ನಿಜ ಎಂದು ಒಪ್ಪಿಸುವಂತೆ ನಿಲ್ಲಿಸಬೇಕು ಅವರು ಚೆನ್ನಾಗಿ ಓದಿ ಮನೆಯ ಕಡೆ ಚೆನ್ನಾಗಿ ನೋಡಿಕೊಂಡು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಹೊಲ ಗದ್ದೆ ಎಲ್ಲದನ್ನು ನೋಡಿಕೊಳ್ಳುತ್ತಾ ಕೆಲಸಕ್ಕೆ ಹೋದರೆ ಯಾ ಮುಂದೆ ಮದುವೆಯಾಗಲು ಬಂದ ಹೆಣ್ಣಿನ ಬಾಯಿಂದ ಯಾವುದೇ ಮಾತು ಕೇಳುವ ಪರಿಸ್ಥಿತಿ ಅವರಿಗಿರೋದಿಲ್ಲ ಎಂದು ಭಾವಿಸುತ್ತೇನೆ